ನಾನು ಚಿತ್ರ ಕಲಾಕೃತಿಯನ್ನು ನಾನು ಮ ಕೈಯಿಂದಲೇ ತಯಾರಿಸಿದ್ದೇನೆ ಮತ್ತು ಅಷ್ಟೇ ಅಲ್ಲದೆ ನಾನು ಗ್ರೀಟಿಂಗ್ಸ್ ಕಾರ್ಡ್ ಗಿಫ್ಟು ಐಟಮ್ಸ್ ಇಂತಹವುಗಳನ್ನೆಲ್ಲಾ ನಾನು ನನ್ನ ಕೈಯಾರೆ ತಯಾರಿಸಿ ಬೇರೆಯವರಿಗೆ ಉಡುಗೊರೆಯಾಗಿ ನೀಡಿದ್ದೇನೆ ಯಾಕಂದರೆ ಅವರಿಗೆ ತುಂಬಾ ನನ್ನ ಕೈಯಿಂದ ಮಾಡಿದ ಯಾವುದೇ ಕಲಾಕೃತಿಗಳು ಮತ್ತು ಗ್ರೀಟಿಂಗ್ಸ್ ಕಾರ್ಡು ಮತ್ತು ಚಿತ್ರಕಲೆಗಳು ಅವರಿಗೆ ತುಂಬಾ ಇಷ್ಟವಾಗಿದೆ ನಾನು ತುಂಬಾ ಮಂದಿಗೆ ಮದುವೆಗಳಲ್ಲಿ ಅಥವಾ ಅವರ ಬ ಮಕ್ಕಳ ಬರ್ಡೆ ಇಂಥ ಸಂದರ್ಭದಲ್ಲಿ ನಾನು ಅವರಿಗೆ ಉಡುಗೊರೆಯಾಗಿ ನೀಡಿದ್ದೇನೆ ಅಷ್ಟೇ ಅಲ್ಲದೆ ಅವರಿಗೆ ಇದರಿಂದ ತುಂಬಾ ಖುಷಿಯಾಗಿದೆ ಮತ್ತು ನನಗೂ ತುಂಬಾ ಅವರು ನನ್ನ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದಾಗ ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ ಅದಕ್ಕೆ ನ ಬ ಪ್ರತಿ ಒಂದು ಕಲಾ ಚಿತ್ರದಲ್ಲಿ ಒಂದೊಂದು ರೀತಿಯ ಭಾವನಾತ್ಮಕ ವಾದ ಸಂಬಂಧವು ನನಗೆ ಬೆಳೆಯುತ್ತದೆ ಯಾಕಂದರೆ ಆ ಒಂದೊಂದು ಚಿತ್ರದಲ್ಲೂ ಒಂದೊಂದು ರೀತಿಯ ಭಾವನೆಗಳು ಉಂ ಇರುತ್ತವೆ ಅದಕ್ಕಾಗಿ ನನಗೆ ಕಲಾ ಚಿತ್ರಗಳನ್ನು ಬಿಡಿಸಿ ಮತ್ತು ಬೇರೆಯವರಿಗೆ ನೀಡುವುದು ಇದರಿಂದ ತುಂಬಾ ಖುಷಿಯಾಗುತ್ತದೆ ಮತ್ತು ಅವರ ಮನೆಗೆ ಹೋದಾಗ ನಾನು ನಾನು ಕೊಟ್ಟ ಉಡುಗೊರೆಯನ್ನು ಅವರು ಗೋಡೆಗಳ ಮೇಲೆ ಮತ್ತು ಅವರ ಮನೆಯ ಸೌಂದರ್ಯವನ್ನು ಹೆಚ್ಚಿಸಲು ಕೆಲವು ಕಡೆ ಅವರು ಅಂಟಿಸಿರುವುದನ್ನು ನೋಡಿದರೆ ನೇತು ಹಾಕಿ ಫೋಟೋ ಫ್ರೇಮಾಗಿ ನೇತು ಹಾಕಿರುದನ್ನು ನೋಡಲು ತುಂಬಾ ನಮಗೆ ಖುಷಿಯಾಗುತ್ತದೆ ಅದಕ್ಕಾಗಿ ಪ್ರತಿ ಒಂದು ವಸ್ತುವನ್ನು ಅವರವರು ಮಾಡಿ ಕೈಯಾರೆ ಮಾಡಿದ ಹಾಗ ಬೇರೆಯವರು ಅದಕ್ಕೆ ಸ್ಪಂದನೆಯನ್ನು ನೀಡಿದಾಗ ತುಂಬಾ ಖುಷಿ ಆಗುತ್ತದೆ ಎಂದು ಹೇಳಲು ನಾನು ಬಯಸುತ್ತೇನೆ